ಕ್ರೀಡೆಯನ್ನು ಉತ್ತೇಜಿಸಲು ಸರ್ಕಾರವು ಹೆಚ್ಚಾಗಿ ಹಣವನ್ನು ಖರ್ಚು ಮಾಡಬೇಕು ಆಗುತ್ತದೆ ಕಾರಣ ಹಲವಾರು ಕ್ರೀಡೆಯಲ್ಲಿ ಹಲವಾರು ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ ಆದರೆ ಅವರಿಗೆ ದುಡ್ಡಿನಲ್ಲಿ ಬಹಳಷ್ಟು ಸಮಸ್ಯೆಗಳೆದುರಾಗುತ್ತವೆ ಅವರು ಕ್ರೀಡೆಗಳಲ್ಲಿ ಹಲವಾರು ದಾಖಲೆಗಳನ್ನು ಸೃಷ್ಟಿಸಲು ಅರ್ಹರಾಗಿರ್ತಾರೆ ಆದರೆ ಅವರಿಗೆ ದುಡ್ಡಿನ ಸಮಸ್ಯೆಯಿಂದ ಅವರು ಕ್ರೀಡೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಈ ಥರದರಲ್ಲಿ ಶಾಲೆಗಳಲ್ಲಿ ಕಲಿಸಿ ಕೊಡ್ತಾರೆ ಆದರೆ ಮುಂದಿನ ಹೆಚ್ಚೆಚ್ಚಾಗಿ ದಾಖಲೆಗಳನ್ನು ಬರೆಯಲು ಬರೆಯಲು ಅಥವಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಗಳನ್ನು ಸೃಷ್ಟಿಸಲು ಹೆಚ್ಚಾಗಿ ಹಣ ಬೇಕಾಗುತ್ತದೆ ಆದ್ದರಿಂದ ಸರ್ಕಾರದಿಂದ ಈ ಥರ ಕ್ರೀಡೆಯಲ್ಲಿ ಭಾಗವಹಿಸುವವ್ರಿಗೆ ಸಹಾಯ ಮಾಡೋದ್ರಿಂದ ಹೆಚ್ಚೆಚ್ಚಾಗಿ ನಮ್ಮ ದೇಶಕ್ಕೆ ಪದಕಗಳು ಲಭಿಸುತ್ತವೆ ಉದಾಹರಣೆಗೆ ನೀರಜ್ ಛೋಪ್ರಾ ಅವರು ಮತ್ತೊಂದು ಜಾವ್ಲಿನ್ ಎಸೆತದಲ್ಲಿ ಈಗ ಮತ್ತೊಂದು ಚಿನ್ನವನ್ನು ಗೆದ್ದು ನಮ್ಮ ಭಾರತದಲ್ಲಿ ದಾಖಲೆಯನ್ನು ಸೃಷ್ ಸೃಷ್ಟಿಸಿದ್ದಾರೆ ಹಾಗೆ ಹಲವಾರು ಕ್ರೀಡಾಪಟುಗಳಿದ್ದಾರೆ ವಿರಾಟ್ ಕೊಹ್ಲಿ ಆಗಿರ್ಬೋದು ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ನಲ್ಲಿ ಹಲವಾರು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಹಾಗೂ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ ಎಮ್ ಎಸ್ ಧೋನಿಯವ್ರಾಗಿರ್ಬೋದು ಅಥವಾ ಪಿ ವಿ ಸಿಂಧು ಆಗಿರ್ಬೋದು ಈ ಥರ ಹಲವಾರು ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಸಾಕಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಕಾರಣ ಅವರಲ್ಲಿ ಇರತಕ್ಕಂತಹ ಸ್ಪೂರ್ತಿ ಅವರಲ್ಲಿ ಹಣದ ತೊಂದರೆ ಕೂಡ ಇದ್ದೇ ಇರತಕ್ಕಂಥದ್ದು ಹಾಗೂ ನಾವು ಶಾಲೆಗಳಲ್ಲಿ ಇರತಕ್ಕಂತಹ ಮಕ್ಕಳಿಗೆ ಶಿಕ್ಷಕರು ಪ್ರೋತ್ಸಾಹ ನೀಡ್ತಾರೆ ನೀವು ಕ್ರೀಡೆಗಳಲ್ಲಿ ಸಹ ಭಾಗವಹಿಸಬೇಕು ನೀವು ಈ ಕ್ರೀಡೆಯಲ್ಲಿ ಭಾಗವಹಿಸ್ಬೇಕು ಆ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಅವರು ಕ್ರೀಡೆಯಲ್ಲಿ ಭಾಗವಹಿಸಿ ಅದರಲ್ಲಿ ಗೆದ್ದಾಗ ಮತ್ತು ನೆಕ್ಸ್ಟ್ ಲೆವೆಲ್ ಅಂತ ಹೋಗ್ಬೇಕಾದಾಗ ಅವ್ರಿಗೆ ದುಡ್ಡಿನ ಸಮಸ್ಯೆಗಳೆದುರಾಗ್ತವೆ ಆಗ ಅವರಿಗೆ ಖಂಡಿತವಾಗಲೂ ದುಡ್ಡು ಬೇಕಾಗುತ್ತದೆ ಈ ಥರ ಸರ್ಕಾರದಿಂದ ಮಕ್ಕಳಿಗೆ ಕ್ರೀಡೆಯಲ್ಲಿ ಭಾಗವಹಿಸುವವರಿಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ನಾವೇನಾದ್ರೂ ದುಡ್ಡನ್ನು ಕೊಡ್ತಕಂಥದ್ದಾದ್ರೆ ನಮ್ಮ ಜಿಲ್ಲೆಗಳಲ್ಲಿರ್ತಕ್ಕಂಥ ಅಥವಾ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಕ್ರೀಡೆ ಆಡ್ತಕ್ಕಂತ ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅದೊಂಥರ ಹೊಸ ಹುರುಪಾಗ್ತದೆ ಕ್ರೀಡೆಯಲ್ಲಿ ಭಾಗವಹಿಸೋದಿಕ್ಕೆ ಮತ್ತು ಮನೆಯಲ್ಲಿ ಕೂಡ ಯಾವುದೇ ತೊಂದರೆ ಇರುವುದಿಲ್ಲ ಮನೆಯಲ್ಲಿ ನಾವು ದುಡ್ಡು ಬೇಕು ಈ ಥರ ಕ್ರೀಡೆಗೋಗ್ತಾ ಇದ್ದೀನಿ ಆಟ ಆಡೋದಕ್ಕೆ ನಮಗೆ ಬೇಕು ದುಡ್ಡು ಅಂದರೆ ಯಾವ ಮನೆಯಲ್ಲಿ ಕೂಡ ಬೇಗ ದುಡ್ಡು ಕೊಡೋದಿಲ್ಲ ಹಳ್ಳಿಗಳಲ್ಲಿ ಯಾಕಂದರೆ ಅವರ ಹತ್ರಾನೇ ದುಡ್ಡು ಇರೋದಿಲ್ಲ ಆದರೆ ಈ ಸರ್ಕಾರದಿಂದ ಹಣವನ್ನು ಕೊಡ್ತಾರೆ ಇದು ಕ್ರೀಡೆಗಳಿಗಂತಾನೇ ಸ್ವ ಸ್ವಲ್ಪ ದುಡ್ಡನ್ನು ಎತ್ತಿಟ್ಟು ಕ್ರೀಡಾ ಸಮಯ ಬಂದಾಗ ಅದಕ್ಕೆ ಅಂತ ದುಡ್ಡು ಕೊಡ್ತಾರೆ ಅಂದರೆ ಮನೆಯಲ್ಲಿ ಕೂಡ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡ್ತಾರೆ ಹಾಗೂ ಕ್ರೀಡೆಗಳನ್ನ ಆಡೋದಕ್ಕೆ ಕಳಿಸಿದಾಗ ಶಾಲೆಗಳಿಗೆ ಕೀರ್ತಿ ತರ್ತಕ್ಕಂತಹದ್ದು ಆಗಿರ್ಬೋದು ಅಥವಾ ತಾವು ಇರತಕ್ಕಂಥ ಊರುಗಳಿಗೆ ಈ ಥರ ಕ್ರೀಡೆಗಳಲ್ಲಿ ಭಾಗವಹಿಸೋದಿಕ್ಕೆ ಆಸಕ್ತಿಯೂ ಮೂಡ್ತದೆ ಮತ್ತು ಅವರು ದಾಖಲೆಗಳನ್ನು ಕೂಡ ಮಾಡ್ತಾರೆ ಒಂದು ವೇಳೆ ನನಗೇನಾದ್ರೂ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಕೆಲಸ ಅಥವಾ ಆ ಕ್ರೀಡಾ ಕ್ಷೇತ್ರದಲ್ಲಿ ಸುಧಾರಿಸೋದಿಕ್ಕೆ ಒಂದು ಅವಕಾಶ ಸಿಕ್ಕರೆ ಆದಷ್ಟು ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ಭಾಗವಹಿಸಲು ನಾನು ಸ್ಫೂರ್ತಿಯನ್ನು ಕೊಡ್ತೇನೆ ಮತ್ತು ಅವರಿಗೆ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಯಾವ ಯಾವ ವಸ್ತುಗಳು ಬೇಕಾಗ್ತದೆ ಉದಾಹರಣೆಗೆ ಕ್ರಿಕೆಟ್ಗೆ ಸೇರಬೇಕು ಅಂದರೆ ಮಕ್ಕಳಿಗೆ ಆ್ಯಂಡ್ ಗ್ಲೋವ್ಸ್ ಬೇಕಾಗ್ತದೆ ಮತ್ತು ಬ್ಯಾಟ್ ಬೇಕಾಗ್ತದೆ ಬಾಲ್ ಈ ಥರದ್ದು ಎಲ್ಲ ಬೇಕಾಗ್ತದೆ ಈ ಥರದ ವಸ್ತುಗಳನ್ನು ನಾನು ಬಹಳ ಅವ್ರಿಗೆ ಅಂತ್ಹೇಳ್ಬಿಟ್ಟು ಕೊಡ್ತೇನೆ ಮತ್ತು ಈಗ ಸರ್ಕಾರಿ ಶಾಲೆಗಳಲ್ಲಿ ಆಟ ಸಹ ಆಟ ಆಡೋ ವಸ್ತುಗಳು ವಾಲಿಬಾಲ್ ಆಗಿರ್ಬೋದು ತ್ರೋ ಬಾಲ್ ಆಗಿರ್ಬೋದು ಈ ಥರದ್ದು ಇರೋದಿಲ್ಲ ಇದ್ದರೂ ಕೂಡ ಬಹಳಷ್ಟು ಕಡಿಮೆ ಇರ್ತದೆ ಒಂದು ಇಲ್ಲ ಎರಡು ಇರ್ತದೆ ಆದರೆ ಒಂದು ಶಾಲೆ ಬಹಳ ದೊಡ್ಡದು ಶಾಲೆ ಇತ್ತು ಅಂದರೆ ಅದಕ್ಕೆ ಇಷ್ಟಿಷ್ಟು ಅಂತ ಹೇಳಿಬಿಟ್ಟು ಕೊಟ್ಟು ಅವರಿಗೆ ಆಟ ಆಸಕ್ತಿ ಉಂಟಾಗ್ಬಿಟ್ಟು ಅವರು ಕೂಡ ಕ್ರೀಡೆಗಳಲ್ಲಿ ದಾಖಲೆ ಬರಿಯೋದಕ್ಕೆ ನಾನು ಸಹಾಯ ಮಾಡ್ತೇನೆ